ಒಂದು ಲಕ್ಷದ ಹದಿಮೂರು ಸಾವಿರದ ಮುನ್ನೂರ ಮೂವತ್ತೈದು ಎರಡು ಲಕ್ಷದ ಹದಿನೈದು ಸಾವಿರದ ನೂರ ಇಪ್ಪತ್ತೆರಡು ಏಳು ಲಕ್ಷದ ಹತ್ತೊಂಬತ್ತು ಸಾವಿರದ ಏಳ್ನೂರ ನಲ್ವತ್ತೈದು ಒಂಬತ್ತು ಲಕ್ಷದ ಹನ್ನೊಂದು ಸಾವಿರದ ನಾನ್ನೂರ ನಲವತ್ತ್ನಾಲ್ಕು ಆರು ಲಕ್ಷದ ಐವತ್ತೊಂಬತ್ತು ಸಾವಿರದ ಮುನ್ನೂರ ಮೂವತ್ತೈದು